ಸಂಭ್ರಮದಿಂದ ಆಚರಿಸ್ತಕ್ಕಂಥವಂದರೆ ಎಲ್ಲ ಹಬ್ಬಗಳು ಸಂಭ್ರಮದಿಂದಲೇ ಆಚರ್ಸೋದು ಯಾವ ಹಬ್ಬನೂ ನಾವು ಡಲ್ಲಾಗಿ ಆಚರಿಸೋದೇ ಇಲ್ಲ ಹ್ಞೂ ಚೆನ್ನಾಗಿ ಆಚರಿಸ್ತೀವಿ ಸಾಂಸ್ಕೃತಿಕ ಹಬ್ಬಗಳು ಅಂತ ಬಂದರೆ ಆ ಹಬ್ಗಳಲ್ಲಿ ಫಾರ್ ಎಕ್ಸಾಮ್ಪಲ್ ದೀಪಾವಳಿ ಅಂತ ಬಂದರೆ ನಮ್ಮ ಹಿರಿಯರು ಏನೇನು ಮಾಡ್ತಾರೆ ಸ್ವಲ್ಪ ಜೂಜಾಡೋದ್ ಜಾಸ್ತಿ ಇಸ್ಪೀಟೆಲ್ಲ ಆಡ್ತಾರೆ ನಾವೇನು ಮಾಡ್ತೀವಿ ಅದೇ ಚಾನ್ಸ್ ಅಂತ ಅನ್ಕೊಂಬಿಟ್ಟು ಅವ್ರು ಆಡೊ ಜಾಗ್ದಲ್ಲಿ ಹೋಗ್ಬುಟ್ಟು ನಿಂತ್ಕೊಳ್ಳೋದು ಅಲ್ಲಿ ನಿಂತ್ಕೊಂಡು ಅವ್ರು ದುಡ್ಡೆಲ್ಲ ತಗೋತಾ ಇರ್ತಾರೆ ನಾವು ನಿಂತ್ಕೊಂಡ್ ನಿಂತ್ಕೊಂಡ್ ನೋಡ್ತಾ ನೋಡ್ತಾ ಯಾರೋ ಒಬ್ರು ಹೇಳ್ತಾರೆ ಹಾಂ ನಿಮ್ಮ ಮಗ ಬಂದಿದಾನೆ ನೋಡಿ ಅಂತ ಹೇಳಿ ತಕ್ಷಣ ಅವರು ಹೌದಾ ಬಂದ್ಬಿಟ್ಟು ಯಾಕೆ ಬಂದಿದ್ದೀಯಾ ಅಂತ ಕೇಳ್ತಾರೆ ನಾವು ಮಾತೇ ಆಡೋದಿಲ್ಲ ಅವಾಗ ಯಾಕಂದರೆ ನಾವು ಅವ್ರ್ಗೂ ಗೊತ್ತು ದುಡ್ಡು ಬೇಕು ಅಂತ ನಮಗೆ ಪಟಾಕಿ ಹೊಡ್ಲಿಕ್ಕೆ ದುಡ್ಡು ಬೇಕಲ್ಲ ಸೊ ಆ ಥರ ಅವ್ರು ಅರ್ಥ ಮಾಡಿಕೊಂಡು ಸರಿ ಆಯಿತು ಪಟಾಕಿ ಹೊಡಿಬೇಕಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸೋರು ಅದು ಒಂಥರ ಮೆಮೊರಿ ಖುಷಿ ಕೊಡೋದು ಪಟಾಕಿ ಮುಗ್ದ ತಕ್ಷಣ ಮತ್ತೆ ಹೋಗಿ ನಿಂತ್ಕೊಳೋದು ಮತ್ತೆ ಕೊಡೋರು ಮತ್ತೆ ಹೋಗೋದು ಆ ಥರ ಮಾಡೋರು ಅಷ್ಟರಲ್ಲಿ ಮನೇಲಿ ಅಮ್ಮ ಏನ್ಮಾಡ್ತಿದ್ಲು ಅಡುಗೆ ಎಲ್ಲ ಹಬ್ಬದ ಊಟ ಎಲ್ಲ ಮಾಡ್ತಾ ಇರ್ತಿದ್ಲು ಒಳಗೆ ಅನ್ನ ಸಾಂಬಾರು ಪಲ್ಲೆ ಸಂಡಿಗೆ ಈ ಥರೆಲ್ಲ ಮಾಡ್ತಿದ್ದರು ಮಾಡಿ ರೆಡಿ ಇಡ್ತಾ ಇದ್ದರು ನಾವೆಲ್ಲ ಪಟಾಕಿ ಹೊಡೆದು ಸುಸ್ತಾಗಿ ಎಲ್ಲ ಆದಮೇಲೆ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಮತ್ತೆ ರೆಡಿ ಆಗಿ ಮತ್ತೆ ಬರೋದು ಪಟಾಕಿ ಹೊಡ್ಲಿಕ್ಕೆ ಆವತ್ತು ದಿನವೆಲ್ಲ ಪಟಾಕಿ ಹೊಡ್ದಿದ್ದೇ ಹೊಡ್ದಿದ್ದು ಹೊಡ್ಡಿದ್ದೇ ಹೊಡ್ಡಿದ್ದೇ ಅದಾದ ಮೇಲೆ ಮನೇಲಿ ಇರತಕ್ಕಂಥ ಎಲ್ಲ ಹಿರಿಯರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ವಿ ನಮಸ್ಕಾರ ಮಾಡಿ ದೇವ್ರ ಪೂಜೆ ಮಾಡ್ಕೋತಾ ಇದ್ವಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಕಾಯಿ ಒಡೆಸಿ ಊದನಿ ಕಡ್ಡಿ ಹಚ್ಚಿ ಪೂಜೆ ಮಾಡ್ಕೋ ಬರ್ತಾ ಇದ್ವಿ ಇಷ್ಟೆಲ್ಲ ಮಾಡೋವ್ರು ಘಟನೆಗಳು ಅಂತ ಬಂದರೆ ಘಟನೆಗಳು ಆಮೇಲೆ ಒಳ್ಳೆಯ ಘಟನೆಗಳು ಕೆಟ್ಟ ಘಟನೆ ಅಂತ ಯಾವುವು ಇಲ್ಲ ಒಳ್ಳೆಯ ಘಟನೆಗಳು ಯಾಕಂದರೆ ಈಗ ನಾವು ಈಗ ಗೌರಿ ಹುಣ್ಣಿಮೆ ಅಂತ ಮಾಡ್ತೀವಿ ಗೌರಿ ಹುಣ್ಣಿಮೆ ಅಂತ ಮಾಡಿದೆ ಗೌರಿ ಹಬ್ಬದಲ್ಲಿ ನಾವು ಮಾಳಿಗೆ ಮೇಲೆ ಎಲ್ಲ ಅಡುಗೆಗಳೆಲ್ಲ ಮನೇಲಿ ಹಬ್ಬದ ಊಟ ಎಲ್ಲ ಮಾಡ್ಕೊಂಬಿಟ್ಟು ರೊಟ್ಟಿ ಪಲ್ಲೆ ಚಟ್ನಿ ಅನ್ನ ಸಾಂಬಾರು ಹೋಳ್ಗೆ ಇನ್ನೇನೇನೊ ಇದು ಆಮೇಲೆ ಸಕ್ಕರೆ ಆರತಿ ಅಂತೇಳಿ ಮಾಡ್ತೀವಿ ಅವೆಲ್ಲ ಮಾಡಿಕೊಂಡು ನಮ್ಮ ಮಾಡಿ ಮೇಲೆ ಹೋಗ್ಬುಟ್ಟು ಅಲ್ಲಿ ಒಂದು ಏನೋ ಒಂಥರ ಮಂಡಲ ಥರ ಚಿತ್ರ ಹಾಕ್ಬುಟ್ಟು ಅದರಲ್ಲಿ ಪೂಜೆ ಮಾಡಿ ಅಲ್ಲಿ ಪಟಾಕಿ ಹಚ್ಕೊಂಡು ಅಲ್ಲಿ ಪಟಾಕಿ ಹಚ್ತಾ ಪಟಾಕಿ ಹಚ್ಚೋರು ಪಟಾಕಿ ಹಚ್ತಾ ಇರ್ತಾರೆ ಈ ಕಡೆ ಹಬ್ಬದ ಊಟ ಮಾಡೋರು ಊಟ ಮಾಡ್ತಾ ಇರ್ತಾರೆ ಇಡೀ ಊರ್ ಹೆಂಗೆ ಕಾಣುತ್ತೆ ಅಂದರೆ ಒಂಥರ ಆಕಾಶ್ದಲ್ಲಿ ಇದ್ದೀವೇನೊ ಅಂತ ಅನಿಸ್ತಾ ಇರುತ್ತೆ ಅದನ್ನ ನೋಡಿದ್ರೆ ಯಾಕಂದರೆ ಇಡೀ ಊರು ಮಾಡಿ ಮೇಲೆ ಇರ್ತತೆ ಆ ಟೈಮಲ್ಲಿ ಯಾರು ಈ ಟೈಮ್ಗೆ ಮೇಲೆ ಹೋಗಬೇಕು ಅಂತ ಯಾರು ಮಾತಾಡ್ಕೊಳಲ್ಲ ಬಟ್ ಎಲ್ರೂ ಕರೆಕ್ಟ್ ಟೈಮ್ಗೆ ಮೇಲೆ ಹೋಗಿರ್ತಾರೆ ಮೇಲೆ ಹೋದಾಗ ನಾವು ಅವ್ರನ್ನ ದೂರದಿಂದ ಮಾತಾಡ್ಸೋದು ಕೂಗಿ ಮಾತಾಡ್ಸೋದು ಇವಾಗ ಬಂದ್ರಾ ನೀವೇನು ಮಾಡಿರಾ ನೀವೇನು ಮಾಡ್ತಾ ಇದ್ರಾ ನೀವೇನು ಅಡುಗೆ ತಿಂದ್ರಾ ಆ ಥರ ದೂರ ದೂರ ಮಾತಾಡ್ಸ ಒಂಥರ ಅದು ಹತ್ರ ಇದ್ದಾರೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತವ ಯಾಕಂದರೆ ಅಷ್ಟೇ ಅಷ್ಟೇ ಫೀಲಿಂದ ಕೆಳಗಡೆ ಇದ್ದಾಗ ಮಾತಾಡ್ಸಕ್ಕೆ ಆಗೋಲ್ಲ ಅವ್ರವ್ರದ್ದೇ ಕೆಲ್ಸಗಳು ಇರ್ತವೆ ಅವ್ರವರೇ ಬಿಜಿ ಇರ್ತಾರೆ ಅವ್ರವ್ರ ಟೆನ್ಷನ್ಸ್ ಇರ್ತವೆ ಬಟ್ ಮೇಲುಗಡೆ ಹೋದಾಗ ಗೌರಿ ಹುಣ್ದಲ್ಲಿ ಮಾಳಿಗೆ ಮೇಲೆಗೆ ಹೋದಾಗ ಮಾಳಿಗೆ ಮೇಲೆ ಹೋದಾಗ ಊಟ ಮಾಡೋದು ಆ ಖುಷಿ ಪಟಾಕಿ ಹೊಡಿಯದು ಮಕ್ಳು ಆಟ ಆಡ್ತಿರ್ತಾರೆ ಮನೇಲಿರತಕ್ಕಂಥ ಪ್ರತಿ ಒಂದು ಸದಸ್ಯರು ಮೇಲುಗಡೆ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಆಟ ಆಡ್ತಾ ಇರ್ತಾರೆ ಸ್ವಲ್ಪ ದೊಡ್ಡರಿದ್ದವ್ರು ಪಟಾಕಿ ಹೊಡಿತಾ ಇರ್ತಾರೆ ಆ ಪಟಾಕಿ ಹೊಡಿಯೋದನ್ನ ನೋಡಿ ಚಿಕ್ಕ ಮಕ್ಳು ಭಯ ಬೀಳ್ತಾ ಇರ್ತಾರೆ ಅದು ಒಂಥರ ಫೀಲೇ ಅದಾದ ಮೇಲೆ ದೊಡ್ಡವರು ಏಯ್ ಹತ್ರದಿಂದ ಹೊಡಿಬೇಡ ಸ್ವಲ್ಪ ದೂರದಿಂದ ನಿಂತ್ಕೊಂಡು ಪಟಾಕಿ ಹೊಡಿ ಹುಶಾರಾಗ್ ಹೊಡಿ ಅಂತ ಅವರು ಸಜೆಸ್ಟ್ ಮಾಡ್ತಿರ್ತಾರೆ ಅದ್ರ್ಮೇಲೆ ಅಮ್ಮ ಏಯ್ ಊಟ ಮಾಡೊ ಫಸ್ಟು ಆಮೇಲೆ ಪಟಾಕಿ ಹೊಡಿ ಅಂತ ಬೈತಿರ್ತಾರೆ ಅವೆಲ್ಲ ಒಂಥರ ಪ್ರೀತಿ ನೋಡ್ದಾಗ ಒಂಥರ ಸ್ವೀಟ್ ಮೆಮೊರಿ ಅದು ಘಟನೆ ಅಲ್ಲ ಘಟನೆಗಳು ಅನ್ನೋದೇ ತಪ್ಪು ಹಬ್ಗಳಲ್ಲಿ ಘಟನೆಗಳೇ ಆಗೋಲ್ಲ ಹಬ್ಗಳಲ್ಲಿ ಸ್ವೀಟ್ ಮೆಮೊರಿ ಮಿನ್ಸ್ ಒಳ್ಳೆಯ ಘಟನೆಗಳವು ಹ್ಞೂ ಯಾವುದೇ ರೀತಿಯಾದ ಕೆಟ್ಟ ಘಟನೆಗಳಲ್ಲ ನಾವು ಮಾಡೋದು ಹಬ್ಗಳಲ್ಲಿ ಅದೇ ಹೇಳಿದ್ನಲ್ಲ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಹಂಗೋ ಹಿಂಗೋ ಎಬ್ಸಿ ಬಿಟ್ಟು ಸ್ನಾನ ಮಾಡಿಸಿದ್ಲಮ್ಮ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ಸ್ತಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅದೆಲ್ಲ ಆದ ಮೇಲೆ ಕಾಯಿ ಹೊಡ್ಸ್ಕೊಂಡು ಎಲ್ಲ ಆದ ಮೇಲೆ ಅಮ್ಮ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಮಾಡೋಳು ಅಡುಗೆ ಮಾಡ್ದ್ಮೆಲೆ ಸ್ವಲ್ಪ ಬೆಳಿಗ್ಗೆ ಎದ್ದು ಲೈಟಾಗಿ ತಿನ್ಕೊಂಡು ಹೊರ್ಗಡೆ ಬಂದರೆ ಅಪ್ಪಾಜಿ ಹತ್ರ ಹೋಗ್ಬುಟ್ಟು ದುಡ್ಡು ಹೇಗಾದ್ರು ಮಾಡಿ ಇಸ್ಕೊಂಡು ಪ ಅಂಗ್ಡಿಗೆ ಹೋಗಿ ಪಟಾಕಿ ತಗೊಂಡು ಪಟಾಕಿ ಹೊಡಿಯೋದೆ ಕೆಲಸ ಇನ್ನು ಸಾಯಂಕಾಲವರೆಗೂ ಅದರವೈಸ್ ಬೇರೆ ಏನು ಇಲ್ಲ ಅದೂ ಡಿಫ್ರಂಟ್ ಡಿಫ್ರಂಟಾಗ್ ಪಟಾಕಿ ಹೊಡಿತಾ ಇದ್ವಿ ಚಕ್ರ ಬಾಣ ಅಂತ ಬರ್ತವೆ ಆಮೇಲೆ ಡಾಂಬರು ಬಾಣ ಅಂತ ಬರ್ತವೆ ಲಕ್ಷ್ಮೀ ಪಟಾಕಿ ಅಂತ ಬರ್ತವೆ ಆಮೇಲೆ ಹೂ ಬಾಣ ಅಂತ ಬರ್ತವೆ ಇನ್ನೂ ತುಮ್ತುಂಬ ಬತ್ತಿ ಬಾಣ ಅಂತ ಬರ್ತವೆ ತಂತಿ ಬಾಣಗಳು ತಂತಿ ಪಟಾಕಿ ಈ ಥರ ಎಲ್ಲ ಈ ಥರ ಎಲ್ಲ ರೀತಿಯಿಂದ ಪಟಾಕಿಗಳ್ನ ಹೊಡಿತಾ ಇದ್ವಿ ಆಮೇಲೆ ದಸರಾ ಅಂತ ಒಂದು ಹಬ್ಬ ಬರುತ್ತೆ ನಮ್ಮದು ನಮ್ಮ ಸಾಂಸ್ಕೃತಿಕ ಸನಾತನ ಹಬ್ಬ ಅದು ದಸರಾ ಅನ್ನೋದು ಇವಾಗಿನದಲ್ಲ ಅದು ಸುಮಾರು ಮಹಾಭಾರತ ರಾಮಾಯಣ ಕಾಲದಿಂದಾನೂ ನಡ್ಕೊಂಡು ಬರ್ತಾ ಇದೆ ದಸರಾ ಆ ಹಬ್ಬದಲ್ಲಿ ನಾವು ಬನ್ನಿ ಮುಡ್ಕೊಳ್ಳೋದು ಅಂತಾರೆ ಬನ್ನಿ ಗಿಡ ಇರುತ್ತೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ದೇವಿಯದು ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ ತಾ ಎಲೆಗಳನ್ನ ಹರ್ಕೊಂಬಂದ್ಬಿಟ್ಟು ನಮಗೆ ಇಷ್ಟವಾಗಿರೊ ಹಿರಿಯರಿಗೆ ಕೊಟ್ಟುಬಿಟ್ಟು ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಆಮೇಲೆ ಬನ್ನಿ ಬಾಳು ಬಂಗಾರವಾಗಲಿ ಅಂತ ಹೇಳ್ಬಿಟ್ಟು ಹರ್ಸ್ತಾರೆ ಅವರು ನಾವು ನಮ್ಸ್ಕಾರ ಮಾಡ್ಬಿಟ್ಟು ಬನ್ನಿ ಕೊಟ್ಟು ಬನ್ನಿ ತಗೊಂಡು ಬಂಗಾರ್ದಂಗೆ ಇರಿ ಅಂತ ಹೇಳೋದು ಅದು ಒಂಥರ ಖುಷಿ ವಿಚಾರ ಎಲ್ರಿಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಲ್ಲ ಹಬ್ಗಳಲ್ಲಿ ಅಷ್ಟೇ ಯಾವುದೇ ಹಬ್ಗಳನ್ನ ನಾವು ಅಷ್ಟು ಇಷ್ಟು ಅಂತ ಮಾಡೋದಿಲ್ಲ ಎಲ್ಲ ಹಬ್ಗಳು ತುಂಬ ಖುಷಿಯಿಂದಾನೆ ಆಚರಣೆ ಮಾಡ್ತೀವಿ ಅದು ನಮ್ಮ ಸನಾತನ ಹಬ್ಬಗಳು ಆಗಿರೋದರಿಂದ ಸಾಂಸ್ಕೃತಿಕತೆಯನ್ನು ಉಳಿಸ್ಕೊಬೇಕಂದ್ರೆ ನಾವು ಆ ಥರ ಆಚರಣೆ ಮಾಡಬೇಕು ಆಚರಣೆ ಮಾಡೋದರಿಂದ ನಮ್ಮ ಪರಂಪರೆ ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು